ಆಂ ನಮಸ್ಕಾರ ನೀವು ನನಗೆ ಕಾರನ್ನು ರಿಪೇರಿ ಮಾಡಿಕೊಟ್ಟಿದ್ದೀರ ವಾಹನವನ್ನು ನನಗೆ ಕಾರನ್ನು ರಿಪೇರಿ ಮಾಡಿಕೊಟ್ಟಿದ್ದೀರ ಆದರೆ ನೀವು ಏನಂತ ರಿಪೇರಿ ಮಾಡಿಕೊಟ್ಟಿದ್ದೀರ ಮಧ್ಯ ಕಾರು ಸುಸ್ಥಿತಿಯಲ್ಲಿಲ್ಲ ಸೀಟ್ ನೋಡಿದ್ರೆ ಹರಿದಿದೆ ಮಧ್ಯ ಬೇರೆ ಪಂಚರ್ ಆಯಿತು ಆರ್ನ್ ಸರ್ಯಾಗಿ ಕೇಳಿಸ್ತಿಲ್ಲ ಆ ಪಂಚರ್ ಸರ್ಯಾಗಿ ಹಾಕೋದಕ್ಕೆ ಬರೋದಿಲ್ಲವೇ ನಿಮಗೆ ನನಗೆ ನನ್ನ ನಾನಿಂಥ ನಾನಿಲ್ಲೇ ಹೊಳೆನಳ್ಳಿ ಅಲ್ಲ ಹೊಳೆನಳ್ಳಿ ಪಕ್ಕ ಕೊರಟಗೆರೆ ಜಾಗದಲ್ಲಿ ಇದ್ದೇನೆ ನನ್ನ ನನ್ನ ಕಾರು ಪಂಚರ್ ಆಗಿದೆ ನೀವು ನನ್ಗೆ ಆರ್ನ್ ಸರ್ಯಾಗಿ ಸಹ ಕೇಳಿಸ್ತಿಲ್ಲ ನೀವು ಬಂದು ಮತ್ತೆ ನಂಗೆ ಸರಿಪಡಿಸಬೇಕು ಸರಿ ಮಾಡಬೇಕು ಅಂತ ನಾನು ತಿಳ್ಕೊತೀನಿ ನಿಮಗೆ ನಾನು ಫಸ್ಟ್ ಸರ್ತಿ ಹೇಳಿದ್ದೆ ಅಲ್ಲವಾ ನನಗೆ ಹಮೌಂಟು ಕೊಟ್ಟಿದ್ದೇವೆ ನೀವು ನನಗೆ ಸರಿಯಾಗಿ ಮಾಡಿಕೊಳ್ಳಬೇಕು ಅಂತ ನೀವು ಯಾಕೆ ನನಗೆ ಸರಿಯಾಗಿ ಮಾಡಿಕೊಂಡಿಲ್ಲ ಅದು ಸರ್ಯಾಗಿ ನೋಡಿ ನನಗೆ ಕಾರು ಕೊಡಬೇಕು ಅಲ್ಲವೇ ನಾವು ನಿಮಗೆ ಕೊಟ್ಟ ಹೇಳಿದ ಪ್ರಕಾರ ನೀವು ಮಾಡಲಿಲ್ಲ ಅಂದರೆ ಹೇಗೆ ಹೇಳಿ ಹ್ಞೂ ನಾನು ಇಲ್ಲಿ ಕೂತಿದ್ದೇನೆ ನೀವು ಬಂದು ನನ್ನ ಕರ್ಕೊಂಡೋಗ್ಬೇಕು ಊಂ ನನ್ನ ಇವಾಗ ನನಗೆ ತುಂಬ ಹರ್ಜೆಂಟು ಕೆಲಸ ಇದೆ ನನಗೀಗ ಪಂಚರ್ ಆಯಿತು ಅಂದರೆ ನಾನು ಎಲ್ಲಿಗೆ ಅಂತ ಹೋಗೋಕ್ಕಾಗುತ್ತೆ ನನಗೆ ಸರಿಯಾಗಿ ಎಲ್ಲಿ ಯಾವ ಬಸ್ ಆದರೂ ಸಿಗುತ್ತಾ ಯಾವ ಕಾರಾದ್ರೂ ಯಾವ ಹಾಟೋ ಆದರೂ ಸಿಗುತ್ತಾ ಈ ಟೈಮಲ್ಲಿ ನನಗೆ ನೀವು ಈ ಥರ ಅರ್ಧಂಬರ್ಧ ಮಾಡಬಾರ್ದು ನೀವು ಪಂಚರ್ ಆಯಿತು ನೀವು ಬೇಗ ಬರ್ರಿ ಅಂತ ನಾನು ಬೇಡಿಕೊಳ್ಳುತ್ತೇನೆ ಬೇಗ ಬಂದು ನನ್ನ ಕರ್ಕೊಂಡೋಗ್ರಿ